ಹಾಂ ನಮಸ್ಕಾರ ಹೇಳ್ರಿ ಇವತ್ತು ಪುಂಡಿ ಪಲ್ಲೆ ಬಂದದ ಆಲೂಗಡ್ಡೆ ಬಂದದ ಕ್ಯಾರೆಟ್ ಬಂದದ ಅವ್ರೆಕಾಳು ಬಂದದ ನಿಮ್ಗೆ ಯಾವ್ದು ಬೇಕಾಗಿತ್ತು ಆಲೂಗಡ್ಡೆ ಇಪ್ಪತ್ತೈದು ರೂಪಾಯಿ ನೋಡಿರಿ

ಹಾಂ ಟೊಮೊಟೊನು ಇದ್ದದ್ದು ರೀ ಟೊಮೊಟೆ ಮೂವತ್ತು ರೀ

ಹೌದು ಹೌದು ನೀವು ರೆಗ್ಯುಲರ್ ಕಸ್ಟಮರ್ ಗೊತ್ತದೆ ಹಾಂ ಹಾಂ ಅಲ್ಲ ನಿಮ್ಗೆ ರಿಸ್ನಬಲ್ ರೇಟೆ ಹೇಳಿರೋದು ಹ್ಞೂ ಹೇಳಿರಿ

ಹ್ಞೂ ಹ್ಞೂ

ಮತ್ತು ಇನ್ನೇನು ಬೇಕಾಗ್ತದೆ ಎಲ್ಲ ಲಿಶ್ಟ್ ಮಾಡ್ಕೊಂಡ್ಬರ್ರೀ ಎಲ್ಲಾನು ತಗೊಂಡು ಹೋಗುವಂತ್ರಿ ಒಟ್ಟಿಗೆ

ಹಾಂ ಇದ್ದಾವೆ ಇದ್ದದಲ್ಲ ರಿ ಪನ್ನೀರು ನಿಮಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಹಂಗದೆ ಹಾಫ್ ಕೆಜಿ ಅದ ಒನ್ ಕೆಜಿ ಅದ ಹಾಂ ಹಾಂ ಹಾಂ ಹಾಲು ಅದ ಮೊಸ್ರ್ ಅದ ಹ್ಞೂ ಎರಡು ಕೆಜಿ ಬರೋಲ್ಲ ರೀ ಲೀಟರ್ ಬರ್ತದೆ ಮಜ್ಜಿಗೆ ಆಫ್ ಲೀಟರು ಒನ್ ಲೀಟ್ರ್ ಹಿಂಗ್ ಬರ್ತದೆ ಮಜ್ಜಿಗೆ ಅದು ಮೊಸ್ರು ಎರಡು ಲೀಟ್ರ್ ಮೊಸ್ರ್ ರೀ ಹಾಂ

ಸರಿ ಕಳಿಸ್ತೀನಿ

ಮಾಡ್ತೀನಿ ಮಾಡ್ತೀನಿ ಬನ್ರಿ ಹಾಂ

ಹಾಂ ಬನ್ರಿ ಬನ್ರಿ